ಎಂಟು ಮಾರ್ಚ್ ಎರಡು ಸಾವಿರ್ದ ಎರಡು ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರ್ದ ಎರಡು ಹನ್ನೊಂದು ಜೂನ್ ಎರಡು ಸಾವಿರ್ದ ಎರಡು ಹನ್ನೊಂದು ಆಗಶ್ಟ್ ಎರಡು ಸಾವಿರ್ದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರ್ದ ಇಪ್ಪತ್ಮೂರು